ಹಲೋ ಮೇಡಮ್ ನಾನು ಒಂದು ಮೊಬೈಲ್ ತೊಗೋ ನಾನು ಒಂದು ಮೊಬೈಲ್ ತೊಗೋಬೇಕಂತ ಇದ್ದೀನಿ ಸ್ವಲ್ಪ ನನಗೆ ಯಾರೋ ಇ ಎಮ್ ಐಯಲ್ಲಿ ನೀವು ಕೊಡ್ತಾರೆ ಅಂತ ಹೇಳಿದರು ನಮಗೆ ಇ ಎಮ್ ಐ ಅಂದರೆ ಏನು ಅಂತ ಸರಿಯಾಗಿ ಗೊತ್ತಿಲ್ಲ ಸ್ವಲ್ಪ ಹೇಳ್ತೀರಾ ನಂಗೆ ಹೌದಾ ಮೇಡಮ್ ನಾನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರದ ರೇಂಜಲ್ಲಿ ಮೊಬೈಲ್ ತೊಗೋಬೇಕಂತ ಇದ್ದೀನಿ ಯಾವ ಮೊಬೈಲು ತೊಗೋಬೋದು ನಂದು ಇಷ್ಟು ಬಜೆಟ್ಟಿದೆ ಇ ಎಮ್ ಐಯಲ್ಲಿ ತೊಗೊಂಡರೆ ಹೆಂಗೆ ಆಗುತ್ತೆ ಮತ್ತು ಏನಾದರು ಆಫರ್ ಇದ್ದರೂ ನೀವು ಹೇಳ್ಬೌದು ನನಗೆ ಓಹ್ ಹೌದಾ ಮೆ ಹೌದಾ ಮೇಡಮ್ ಇವಾಗ ಗಣೇಶ ಚತುರ್ಥಿ ಬರ್ತಾಯಿದೆ ಅಲ್ವಾ ಅದಕ್ಕೇನಾದರೂ ಆಫರಿದೆಯಾ ಹಾಂ ಸರಿ ಮೇಡಮ್ ಏನಾದರು ಡೌನ್ ಪೇಮೆಂಟ್ ಮಾಡಬೇಕಾ ಇ ಎಮ್ ಐಯಿಂದ ತೊಗೊಳ್ಳೋದಾದ್ರೆ ಊಂ ಸರಿ ಮೇಡಮ್ ನಾನು ಮನೆಯವ್ರ ಹತ್ತಿರ ಮಾತಾಡಿ ನಿಮಗೆ ಮತ್ತೆ ಫೋನ್ ಮಾಡ್ತೆ ಆಯಿತಾ ಸರಿ ಥ್ಯಾಂಕ್ ಯು